ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ಮೂರು ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ಮೂರು